ಸ್ವಚ್ಛ ಭಾರತದಲ್ಲಿ ನಮ್ಮ ಭಾರತ ಒಂದು ನಿರ್ಮಲ ಭಾರತವಾಗಿದೆ ಸ್ವಚ್ಛತೆಯನ್ನು ತುಂಬ ಕಂಡಿದೆ ಒಂದು ಮೋದಿಯವರ ಒಂದು ಪ್ರಯತ್ನದಿಂದ ನಮ್ಮ ದೇಶವು ಅತ್ಯತ್ತಮವನ್ನು ಪ್ರಪಂಚದಲ್ಲಿ ಉತ್ತಮ ಒಂದು ಸ್ಥಾನವನ್ನು ಗಳಿಸ್ತಾ ಇದೆ ಮತ್ತೆ ಸ್ವಚ್ಛ ಭಾರತದಲ್ಲಿ ನಮ್ಮದು ಪಾತ್ರವೇನೆಂದರೆ ನಾವೆಲ್ಲರು ಒಟ್ಟುಗೂಡಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಎಲ್ಲೆಂದರಲ್ಲಿ ಪ್ಲ್ಯಾಸ್ಟಿಕ್ ಎಳನೀರ ಸಿಪ್ಪೆಗಳನ್ನೆಲ್ಲ ಎಸೆಯುವುದು ಅದ್ರಲ್ಲಿ ನೀರು ನಿಲ್ಲುವುದು ಅದ್ರಲ್ಲಿ ಡೆಂಗ್ಯೂ ಇನ್ನಿತರ ಕಾಯಿಲೆಗಳು ಬರುವುದು ಇದನ್ನೆಲ್ಲ ನಿರ್ಮೂಲನೆ ಮಾಡಬೇಕಂತ ಒಂದು ತುಂಬ ಪ್ರಯತ್ನಗಳನ್ನು ಮಾಡಿದ್ದೇವೆ ಮಾಡಿದ್ದಾರೆ ಹಾಗೆಯೇ ಈಗ ಒಂದು ವ್ಯವಸ್ಥೆಯೆಲ್ಲ ಶುಚಿತ್ವವಾಗಿದೆ ನಮ್ಮದು ಯಾವುದೇ ಕಾರ್ಖಾನೆಗಳನ್ನು ಬರುವ ಹೊಗೆಗಳು ಆದರೆ ಒಂದು ನಮ್ಮದು ಈಗ ಉದಾಹರಣೆಗೆ ಬರುವ ಹೊಗೆಗಳು ಅದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕ್ತಾಯಿದ್ದಾರೆ ಆದರೂ ಮಾಡ್ತಾ ಇದ್ದಾರೆ ಸ್ವಚ್ಛತೆಯನ್ನು ಕಾಪಾಡೋದಿಲ್ಲ ಎಲ್ಲ ನಿರ್ಮೂಲನೆ ಎಲ್ಲವು ಆಗ್ತಾಯಿದೆ ವಾತಾವರಣ ಎಲ್ಲ ಈಗ ಸ್ವಚ್ಛವನ್ನು ಮಾಡಬೇಕು ನಾವೆಲ್ಲ ಹಾಗೆಯೇ ನಮ್ಮದೊಂದು ಕೋರಿಕೆ ಅಂದರೆ ತಾವೆಲ್ಲರು ಕೈಗೂಡಿ ಒಳ್ಳೆಯ ಒಂದು ಮಾತುಗಳನ್ನು ಹೇಳಲು ನಿಂತರೆ ನಮ್ಮದು ತುಂಬ ಒಂದು ಒಂದು ಆಧುನಿಕ ಒಂದು ದೇಶ ನಮ್ಮದು ಅದರಲ್ಲೊಂದು ನಮ್ಮ ಪಾತ್ರ ಒಂದು ಸ್ವಚ್ಛತೆಯನ್ನು ಇಡುವುದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರಬೇಕು ನಾವು ಸ್ವಚ್ಛತೆಯಿಂದ ಇರಬೇಕು ನಾವು ನೀಟಾಗಿ ಸ್ವಚ್ಛವಾಗಿದ್ದರೆ ನಮ್ಮ ದೇಶವು ಸ್ವಚ್ಛವಾಗಿರುತ್ತದೆ ಮೊದಲಿಗೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಆಗ ನಮ್ಮ ದೇಶವು ಶುದ್ಧವಾಗಿದೆ ಎಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬಹುದು ಎಂದು ನಾನು ತಿಳಿದುಕೊಂಡಿದ್ದೇನೆ ಎಲ್ಲೆಂದರಲ್ಲಿ ನಾವು ಮಲ ಮೂತ್ರಗಳನ್ನು ಮಾಡೋದು ಈಗ ಪ್ರತಿ ಮನೆಗಳಲ್ಲಿ ಸೌಚ್ ಶೌಚಾಲಯ ವ್ಯವಸ್ಥೆ ಎಲ್ಲೆಂದರಲ್ಲೆಲ್ಲ ನಾವು ಕಸಗಳನ್ನು ಬಿಸಾಡೋದು ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಮತ್ತೆ ಸ್ವಚ್ಛತೆಯಲ್ಲಿ ವಿಶೇಷವೇನೆಂದರೆ ನಮ್ಮ ಟಾಯ್ಲೆಟ್ಗಳ ವ್ಯವಸ್ಥೆಯೇ ಇರಲಿಲ್ಲ ಈಗ ಪ್ರತಿ ಮನೆಗು ಟಾಯ್ಲೆಟ್ಗಳನ್ನು ನಿರ್ಮೂಲನೆ ಮಾಡಿ ನಿರ್ಮೂಲನೆ ಮಾಡಿದಾಗ ನಿರ್ಮಾಣ ಮಾಡಿ ಎಲ್ಲವನ್ನು ಆಫಾರ್ಗಳನ್ನು ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಡು ಬರಬೇಕು ನಾವು ನಾನು ಒಬ್ಬನೇ ಅಲ್ಲ ನೀವು ಎಲ್ಲ ಪ್ರಯತ್ನ ಪಡಬೇಕು ಹಾಗೆ ನಮ್ಮದು ನಮ್ಮನೆಯಲ್ಲಿ ಇದೆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆಲ್ಲ ಈಗ ಮಳೆಗಾಲದಲ್ಲಿ ಸ್ವಲ್ಪ ಇದಾಗ್ತದೆ ನಮ್ಮದು ಇಲ್ಲೆಲ್ಲ ಸ್ವಚ್ಛತೆಯನ್ನು ಇಡೋದಿಲ್ಲ ಯಾರು ಹುಂ ನಮ್ಮ ಈಗ ಮಳೆಗೆಲ್ಲ ಇದಾಗ್ತದೆ ಮನೆ ಕೆಸ್ರು ನಿಂತು ಅಲ್ಲಲ್ಲಿ ಹೊಂಡ ಬಿದ್ದು ಎಲ್ಲ ಇದಾಗ್ತದೆ ಅದನ್ನ ಸರಿಪಡ್ಸ್ಕೊಂಡು ಹೋಗಬೇಕು ಅದು ಹೆಚ್ಚಿನವರು ಮಾಡೋದಿಲ್ಲ

ಈಗ ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಹೌದು ಈಗ ನಮ್ಮದೊಂದು ಏನೆಂದರೆ ಮೊದಲಿಗೆ ನಾವು ಎಳನೀರದು ಕುಡಿತೇವೆ ಇಲ್ಲಿ ಬೊಂಡ ಅಂತೇಳ್ತೇವೆ ಅದನ್ನೆಲ್ಲ ನಾವು ಸ್ವಚ್ಛತೆಯಲ್ಲಿ ಇಡಬೇಕು ಅಲ್ಲಿ ಎಲ್ಲೆಂದರಲ್ಲಿ ಬಿಸಾಕಬಾರದು ಪ್ಲಾಸ್ಟಿಕ್ಗಳನ್ನು ಹಾಗೆಯೇ ನಾವು ನಮ್ಮ ಕೆಲಸಗಳನ್ನು ಮುಂದುವರಿಸಕೆ ಹೋಗು ಹೋಗಬೇಕು ಮತ್ತೆ ವಿಷಯ ಮತ್ತೇನು ಹೇಳೋದೆಂದರೆ ನಮ್ಮ ಈಕಡೆಲ್ಲ ಒಳ್ಳೆಯ ಜನಗಳೆಲ್ಲ ಒಳ್ಳೆ ಇದ್ದಾರೆ ಮನಸ್ಸೊಳ್ಳೆ ಉಂಟು ಅವ್ರದ್ದು ನಮ್ಮ ಅಷ್ಟಕ್ಕೆ ನಾವು ಇರೋದಲ್ಲ ಎಲ್ಲೆಂದರಲ್ಲಿ ಸ್ವಚ್ಚತೆಯನ್ನು ಕಾಪಾಡದೇ ಹೇಸಿಗೆ ಮಾಡ್ಕೊಂಡಿರೋದಲ್ಲ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಟುಕೊಂಡು ನಾವು ಮಾಡ್ಬೇಕು ನಮ್ಮ ದೇಶದ ಬಗ್ಗೆ ಒಂದು ಗೌರವ ಇಟ್ಕೊಂಡು ನಮ್ಮಗಾಗಿ ಮೋದಿಜಿಯವರು ಎಷ್ಟೊಂದು ಪ್ರಯತ್ನ ಪಟ್ಟಿದ್ದಾರೆ ನಾವು ಅದನ್ನು ತಿರಸ್ಕರಿಸಬಾರದು ನಮ್ಮ ಒಂದು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಕೆಲಸಗಳನ್ನು ಮುಂದುವರೆಸಬೇಕು ಇನ್ನು ಮುಂದೆ ನಾವು ಹೀಗೆ ಬಾಳಲಿಕ್ಕಿಲ್ಲ ನಮ್ಮ ಲೈಫ್ ಚೈಮ್ ಟೈಮ್ ಬಿ ಚೇಂಜ್ ಆಗ್ತದೆ ಹೀಗೆ ಇದ್ದರೆ ಪ್ರಯತ್ನಗಳನ್ನು ಪಡಬೇಕು ನಾವು ನಮ್ಮದು ಒಂದು ಈಗ ಮೋರಿಯ ವ್ಯವಸ್ಥೆ ಆಗ್ಬೋದು ಟಾಯ್ಲೆಟ್ ವ್ಯವಸ್ಥೆ ಆಗ್ಬೋದು ಇನ್ನಿತರ ಕಾರ್ಯಗಳಲ್ಲಿ ತುಂಬ ಒಂದು ಪ್ರಯತ್ನಗಳನ್ನು ಪಡ್ತೀವಿ ಹೌದು ಅಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಂದೆ ನಾನು ಹೇಳೋದಂದ್ರೆ ನಮ್ಮ ಮನೆಯಲ್ಲು ಮುಂಚೆಯೆಲ್ಲ ಇರಲಿಲ್ಲ ತುಂಬ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಈಗೆಲ್ಲ ವ್ಯವಸ್ಥೆ ಬಂದಿದೆ ಒಳ್ಳೆ ಆಫರ್ಗಳು ಪ್ರಧಾನಮಂತ್ರಿಗಳು ಒಳ್ಳೆಯ ಒಂದು ಕೊಟ್ಟಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ಗೋರ್ಮೆಂಟ್ ಸಹ ಅದಕ್ಕೆ ಉತ್ತರಿಸಿದೆ ಎಲ್ಲ ಜನಗಳನ್ನೆಲ್ಲ ಒಗ್ಗೂಡಿಸಿ ಮಾಡಿದೆ ಒಳ್ಳೆ ಒಂದು ಇದು ಮಾಡಿದ್ದಾರೆ ಒಂದು ಪ್ರಯತ್ನಗಳನ್ನು ಮಾಡ್ತಿದ್ದೇವೆ ಕೆಲವೊಬ್ಬರೆಲ್ಲ ಬೇಜವಾಬ್ದಾರಿ ಮಾಡ್ತಾರೆ ಅಲ್ಲೆಲ್ಲೆಲ್ಲ ಕಸ ಬಿಸಾಡ್ತಾರೆ ಅಲ್ಲೆಲ್ಲ ಅಲ್ಲೆಲ್ಲು ಸಿಪ್ಪೆಗಳನ್ನು ಬಿಸಾಡೋದು ಎಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ನೀರು ಹೋಗಲಿಕ್ಕಿಲ್ಲ ಅಲ್ಲಿಂದಲ್ಲೇ ಎಲ್ಲ ಬಿಸಾಡ್ತಾರೆ ಮುಖ್ಯವಾಗಿ ಪ್ಲಾಸ್ಟಿಕ್ಗಳನ್ನೆಲ್ಲ ಅದನ್ನು ಕ್ಲೀನ್ ಇರೋದಿಲ್ಲ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿಟ್ಟು ಕಸದವರಿಗೆಲ್ಲ ಕೊಡಬೇಕು ಕಸದ ವ್ಯಾನೆಲ್ಲ ಬರ್ತದ್ ಅದಕ್ಕೆಲ್ಲ ಹಾಕಬೇಕು ಅದು ಪ್ರದಿ ಪರಿಜ್ಞಾನನೇ ಇಲ್ಲ ಅವ್ರಿಗೆ ಒಳ್ಳೆಯ ಮಾತಲ್ಲಿ ಕೇಳುದು ಕೇಳೋದಿಲ್ಲ ಆಯ್ತು ನನ್ನ ಮಾತನ್ನು ಮುಗಿಸ್ತೇನೆ